ಹೌದು ನಾನು ತಬಲವನ್ನು ಬಾರಿಸುತ್ತೇನೆ ನನಗೆ ತಬಲ ಬಾರಿಸುವುದೆಂದರೆ ಬಹಳ ಪ್ರೀತಿ ನಾನು ನಮ್ಮ ದೇವಸ್ಥಾನದಲ್ಲಿ ಹೀಗೇ ನನ್ನ ಮಕ್ಕಳು ಹಾಡುವಾಗ ನಾನು ತಬಲವನ್ನು ಬಾರಿಸುತ್ತೇನೆ ಇದರಿಂದ ನನಗೆ ತುಂಬ ಖುಷಿ ಆಗುತ್ತದೆ ಮತ್ತು ಎಲ್ಲರೂ ನ ನಾನು ಬಾರಿಸುವುದನ್ನು ನೋಡಿ ಎಲ್ಲರು ತುಂಬ ಚೆನ್ನಾಗಿ ಲಯಬದ್ಧವಾಗಿ ಬಾರಿಸುತ್ತೀಯ ಅಂತ ಹೇಳಿದಾಗ ನನಗೆ ಮತ್ತಷ್ಟು ಚೆನ್ನಾಗಿ ಬಾರಿಸಲು ಉತ್ಸಾಹ ಬರುತ್ತದೆ ಮತ್ತು ನಾನು ಬೇರೆ ವಾದ್ಯವನ್ನೂ ನುಡಿಸಲ್ ನುಡಿಸುತ್ತೇನೆ ಅದು ಕೊಳಲು ಮತ್ತು ವೀಣೆಯನ್ನು ನುಡಿಸುತ್ತೇನೆ ಎ ಹೀಗೇ ಎಲ್ಲರೂ ಒಂದೊಂದು ವಾದ್ಯವನ್ನು ಬಾರಿಸುವುದರಿಂದ ಅವರವರ ಮನಸ್ಸಿಗೆ ಒಂದು ರೀತಿಯ ಉತ್ಸಾಹ ಸಂತೋಷ ಹೀಗೆಲ್ಲ ಮೂಡುತ್ತದೆ